ನಮ್ಮ ವಾರ್ಷಿಕ ಜಾತ್ರೆ ಮೇಳ ಯಾವತ್ತು ಜರಗುತ್ತದೆ ಎಂಬ ಅದಕ್ಕೆ ಸಂಬಂಧಿಸಿದ ನಮ್ಮ ಬಾಲ್ಯದ ನೆನಪುಗಳನ್ನು ಹೇಳ್ತೇನೆ ಅಂದರೆ ನಮ್ಮ ಕಾಪು ಸೀಮೆಯಲ್ಲಿ ಲಕ್ಷ್ಮಿ ಜನಾರ್ಧನ ದೇವರ ವಾರ್ಷಿಕೋತ್ಸವವು ಅಂದರೆ ಫೆಬ್ರವರಿ ಹದಿನೆಂಟು ದಿನ ತಾರೀಕಿನಂದು ನಡೀತದೆ ಅಂದರೆ ಹಿಂದಿನ ಕಾಲದಿಂದಲು ಅದೇ ಸಮಯ ಅದೇ ದಿನ ಹಾಗಿರುವಾಗ ನಮ್ಮ ಮುಂಚಿನಿಂದಲು ನಾನು ಸಣ್ಣದಿರುವಾಗ ಅಂದರೆ ನನ್ನ ಬಾಲ್ಯವನ್ನು ನನ್ನದಂದ್ರೆ ಸಾಧಾರಣ ಏಳು ವರ್ಷದ ಪ್ರಾಯದಲ್ಲಿ ನಾನು ನೋಡುವಂತ ಈ ಒಂದು ವಾರ್ಷಿಕ ಜಾತ್ರೆ ಆ ಜಾತ್ರೆಯಲ್ಲಿ ರಥ ಎಳೆದು ದೇವರನ್ನು ಪಲ್ಲಕ್ಕಿ ಉತ್ಸವದಲ್ಲಿ ಮೆರವಣಿಗೆ ಮಾಡಿಕೊಂಡು ಅದಕ್ಕೆ ಬೇಕಾದಾಗೆ ಅದಕ್ಕೆ ಸುಡುಮದ್ದುಗಳನ್ನು ಸುಟ್ಟು ಸುಡುವಂತಹ ಕಾಲಘಟ್ಟ ಅಂತ ಅದರಲ್ಲಿ ರಥದಲ್ಲಿ ಅಷ್ಟು ದೊಡ್ಡ ರಥ ಆ ರಥದಲ್ಲಿ ದೇವರನ್ನು ಚಲಿಸಿಕೊಂಡು ಮೇಲೆ ಹೋಗಿ ಅದನ್ನು ಎಳೆದು ಅಂತ ಎಳೆಯುವಂತಹ ಒಂದು ಸ ಸನ್ನಿ ಸ ಅಭಿಪ್ರಾಯ ಹಾಗೆ ಅವರು ಎಳೆಯುವಂತ ಕಾಲಘಟ್ಟದಲ್ಲಿ ನಮಗೆ ನಮ್ಮ ನಾವು ಕೂಡ ಸಣ್ಣ ಮಕ್ಕಳು ಕೂಡ ಅದಕ್ಕೆ ನೆರವಾಗಿಕೊಂಡು ದೇವರನಾಮ ಕೀರ್ತ ನಾಮ ಕೀರ್ತನೆಯನ್ನು ಹೇಳುತ್ತ ಅದನ್ನು ಎಳೆದುಕೊಂಡು ಹೋಗ್ತಾಯಿದ್ದ ನೆನೆಪುಗಳು ಅಂದರೆ ಈಗಲು ಕೂಡ ನಾವು ಅದನ್ನು ಅನುಸರಿಸಿಕೊಂಡು ಬರ್ತಾಯಿದ್ದೇವೆ ಅಂದರೆ ಈಗ ನಮ್ಮ ಜ ಕಾಪು ಸೀಮೆಯಲ್ಲಿ ಇರುವಂತಹ ಮಾರಿಕಾಂಬಾ ಜಾತ್ರೆ ಅದು ವರ್ಷಂಪ್ರತಿ ಮೂರು ಒಂದು ವರ್ಷಕ್ಕೆ ಮೂರು ಸರತಿ ನಡೀತಾಯಿದೆ ಆ ವರ್ಷಂಪ್ರತಿ ಮೂರು ಬಾರಿಯು ನಾವು ಹೋಗ್ತಾಯಿದ್ದೆ ಅಂದರೆ ಆಟಿ ತಿಂಗಳು ಜಾರ್ದೆ ತಿಂಗಳು ಅಂದರೆ ಮೇ ಮಾರ್ಚ್ ತಿಂಗಳಲ್ಲಿ ನಡೆಯುವಂತಹ ಈ ಒಂದು ಕಾರ್ಯಕ್ರಮ ಅಂದರೆ ಮಾರ್ಚ್ ತಿಂಗಳಲ್ಲಿ ನಡೆಯುವಂತ ಜಾತ್ರೆ ಬಹಳ ದೊಡ್ಡ ಜಾತ್ರೆ ಅಂದರೆ ಅದಕ್ಕೆ ಹಲವಾರು ಇದರಿಂನಮ್ಮ ಈ ಕರ್ನಾಟಕ ರಾಜ್ಯದಿಂದ ಹಲವಾರು ಜಿಲ್ಲೆಗಳಿಂದ ನಮ್ಮ ದೇಶ ನಮ್ಮ ಈ ಕಾಪುವಿಗೆ ಆ ಬರುವಂತಹ ಪ್ರವಾಸಿಗಳು ಅದಕ್ಕೆ ತಕ್ಕಂತೆ ದೇವರ ಕೀರ್ತನೆಗಳನ್ನು ಹೇಳುತ್ತಾ ಆ ದಿನ ತುಂಬ ಖುಷಿಪಡುವಂತ ನೆನೆಪುಗಳು ನಮ್ಮ ನಮ್ಮಲ್ಲಿದೆ ಹಾಗು ನಮ್ಮ ಕಾಪು ಮಾರಿಯಮ್ಮನ ಈ ಮಾರಿಜಾತ್ರೆಯು ಒಂದು ಮಂಗಳವಾರದಿಂದ ಹಿಡಿದು ಮರುದಿನ ಬುಧವಾರದವರೆಗೆ ನಡೆಯುವಂತ ಈ ಕಾಲ ಸಮಯದಲ್ಲಿ ಹಲವು ಸಾಧಾರಣವಾಗಿ ಹಲವಾರು ಭಕ್ತಾದಿಗಳು ಈ ಜಾಗದಲ್ಲಿ ಬಂದು ನಮ್ಮ ಈ ಒಂದು ಸೇವೆಯನ್ನು ಸಲ್ಲಿಸಿಕೊಂಡು ಹೋಗುವಂತ ಹೋಗ್ತಾಯಿದ್ದಾರೆ ಅದಕ್ಕೆ ತಕ್ಕಂತೆ ನಾವು ಸಣ್ಣದಿರುವಾಗ ನಮ್ಮ ಈ ಒಂದು ಜಾಗದಲ್ಲಿ ಉಳಿಯಾರಗೋಳಿ ಗ್ರಾಮದ ಕೋತಲಕಟ್ಟೆಯಲ್ಲಿ ನಾವು ಮುಂದಿನ ಕಾಲದಲ್ಲಿ ಬಹಳ ಬಿಸಿಲು ಆ ಬಿಸಿಲಿನ ವೇಳೆಯಲ್ಲಿ ಬೆಲ್ಲ ನೀರಿಟ್ಟುಕೊಂಡು ಕಟ್ಟೆಯಲ್ಲಿ ನಾವು ಬರುವಂತಹ ಭಕ್ತರಿಗೆ ಅದನ್ನು ಕೊಡ್ತಾಯಿದ್ದೇವೆ ಕೊಡ್ತಾಯಿದ್ದೆವು ಅಂದರೆ ಕೊಡ್ತಾ ಈಗ ಅದನ್ನು ಕಾಲಘಟ್ಟದಲ್ಲಿ ಈಗ ಬಸ್ ಈಗ ಎಲ್ಲ ಕಾರು ಅದು ಬೈಕ್ ಇದೆಲ್ಲ ಇರುವುದರಿಂದ ನಮಗೆ ಈಗ ಅದೊಂದು ಕೆಲಸ ಕಮ್ಮಿಯಾಗಿದೆ ಅಂದರೆ ಈಗ ನಾವು ಅದಕ್ಕೆಲ್ಲ ಇದು ಕೊಡೋದಿಲ್ಲ ಅಂದರೆ ಯಾರು ಬರುವುದು ಇಲ್ಲ ಅದಕ್ಕೆ ತಕ್ಕಂತೆ ಈ ಜಾತ್ರೆ ಅಂದತೆ ಬಹಳ ಖುಷಿ ಸಹ ಚಿಕ್ಕಂದಿರುವಾಗ ನಮ್ಮ ಮನೆಯವರು ಹೋಗುವಾಗ ಅವರೊಟ್ಟಿಗೆ ಹೋಗಿ ಅವರಿಗೆ ಬೇಕ ಅವರಿಗೆ ಬೇಕಾದ ಹಾಗೆ ಅವರು ನಮಗೆ ನಮಗೆ ಆಟಿಕೆಗಳನ್ನು ಕೊಟ್ಟು ನಮ್ಮನ್ನು ಸಂತೈಸಿಕೊಂಡು ಬರ್ತಾಯಿದ್ದಾರೆ ಹಾಗೆ ಈಗಲು ಕೂಡ ನಾವು ಈಗಿನ ಕಾಲದಲ್ಲಿ ಅದನ್ನು ದೇವರ ಈ ಸನ್ನಿಧಿಯಲ್ಲಿ ನಮ್ಮ ಬಾಲ್ಯದ ನೆನಪುಗಳನ್ನು ಹಂಚಿಕೊಳ್ಳುವಂತ ಕಾಲ ಘಟ್ಟದಲ್ಲಿ ಈಗ ತುಂಬ ಮುಂಚಿನ ಕಾಲದಿಂದಲು ಈಗ ಆ ಜಾತ್ರೆ ತುಂಬಾ ಮೆರಗನ್ನು ಕೊಡುವಂಥದ್ದು ಅಂದರೆ ಈಗ ಅದನ್ನು ಬಹಳ ವಿಜೃಂಭಣೆ ಮಾಡ್ತಾಯಿದ್ದಾರೆ ಮುಂಚಿನ ಕಾಲದಲ್ಲಿ ಅದಕ್ಕೆ ಎಷ್ಟು ಆ ಕಾಲಘಟ್ಟದಲ್ಲಿ ಅದಕ್ಕೆ ತಕ್ಕಂತೆ ನಮ್ಮಲ್ಲಿ ಆರ್ಥಿಕ ಸಮಸ್ಯೆ ಇರುವುದರಿಂದ ಅದಕ್ಕೆ ಸ್ವಲ್ಪ ಕಮ್ಮಿಯಿತ್ತು ಆದರೆ ಈಗಿನ ಪರಿಸ್ಥಿತಿ ಹಾಗಲ್ಲ ಈಗ ಆರ್ಥಿಕ ಸಮಸ್ಯೆ ನಮಗೆ ಹೆಚ್ಚಾಗಿ ಸಮಸ್ಯೆಯಿಲ್ಲ ಆದುದರಿಂದ ಅದು ಈಗ ಒಳ್ಳೆ ರೀತಿಯಲ್ಲಿ ನಡೆದ್ಕೊಂಡು ಹೋಗ್ತದೆ ಅಂದರೆ ದೇವರಿಗೆ ಬೇಕಾದಾಗೆ ಹೂ ಅದು ಇದು ಎಲ್ಲ ಏನು ಏನು ಬೇಕಾದ ಹಾಗೆ ಅಲಂಕಾರ ವಹಿಸಿಕೊಂಡು ಮಾಡ್ತಾಯಿದ್ದಾರೆ ಅದನ್ನು ನೋಡುವಂತಹ ಒಂದು ಸೌಭಾಗ್ಯ ನಮ್ಮ ಈ ಜಾಗ ಈ ಇದರಲ್ಲಿದೆ ಅಂದರೆ ಅಂದ್ರೆ ಈ ಮಾರಿಗುಡಿ ತುಂಬಾ ಪವಿತ್ರವಾದ ಮಾರಿಗುಡಿ ಅಂದರೆ ಕಾಪು ಮಾರಿಗುಡಿ ಅಂದರೆ ಕ ಈ ನಮ್ಮ ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದೆ ಅದಕ್ಕೆ ತಕ್ಕಂತೆ ಇಲ್ಲಿ ನಡೆಯುವಂತ ನಮ್ಮ ಈ ಭಕ್ತಾದಿಗಳ ಪೂಜೆ ಪುನಸ್ಕಾರಗಳು ಆ ದೇವಿಗೆ ತುಂಬ ಸಂಕಲ್ಪಗಳು ತುಂಬಾಯಿದೆ ಹಾಗೆ ಹಾಗಿರುವಾಗ ಇನ್ನು ಮುಂದಕ್ಕು ಆ ದೇವಿ ನಮ್ಮನ್ನೆಲ್ಲರನ್ನು ಒಳ್ಳೆ ರೀತಿಯಲ್ಲಿ ಅನುಕರಣೆ ಮಾಡಿಕೊಂಡು ಬರಲಿ ನಮ್ಮ ಭಕ್ತಿಗೆ ಒಲಿದು ಬರಲಿ ಎಂದು ಆಶಿಸುತ್ತಾ ನನ್ನ ಈ ನಮ್ಮ ವಾರ್ಷಿಕ ಜಾತ್ರೆ ಮೇಳ ಯಾವತ್ತು ಜರಗುತ್ತದೆ ಅದಕ್ಕೆ ಸಂಬಂಧಿತ ನಮ್ಮ ಬಾಲ್ಯದ ನೆನಪುಗಳು ಹೇಳಿಕೊಳ್ಳು ಹೇಳಿಕೊಳ್ಳಲು ತುಂಬಾ ಇಚ್ಛಿಸುತ್ತೇನೆ